ಹಲೋ ನನ್ನೆಸರು ಸಹನಾ ಅಂತ ಇದು ಊಬರ್ನವರು ಅಲ್ವಾ ಹಾ ನಾನು ಊಬರ್ನಲ್ಲಿ ಒದು ಕ್ಯಾಬ್ನ ಬುಕ್ ಮಾಡಿದ್ದೆ ರಾಜಾಜಿನಗರಿಂದ ಜಯನಗರ್ವರೆಗೂ ನಾನು ಮೊದಲೇ ಹಣವನ್ನು ಹಣವನ್ನು ಆನ್ಲೈನ್ ಪೇಮೆಂಟ್ನಲ್ಲಿ ನನ್ನ ಹಣವನ್ನು ಕೊಟ್ಟಿದ್ದೆ ಹಣ ಬಂದ್ಬಿಟ್ಟು ಮೂನ್ನೂರ ಅರವತ್ತಾರು ಈಗ ನಮ್ಮ ಚಾಲಕರು ನನ್ನ ರಾಜಾಜಿನಗರಿಂದ ಜಯನಗರ್ವರೆಗೂ ಬಂದ್ಬಿಟ್ಟಾಯಿತು ನನ್ನನ್ನು ಹಣವನ್ನು ಆನ್ಲೈನ್ ಪೆಮೆಂಟಲ್ಲಿ ಮಾಡಿದ್ದೆ ನಾನು ಮುನ್ನೂರ ಅರವತ್ತಾರು ಇವಾಗ ಇವರು ನನಗೆ ನಾನ್ನೂರು ರೂಪಾಯಿ ಕೇಳ್ತಿದ್ದಾರೆ ಏನಕ್ಕೆ ಸರ್ ಕೇಳ್ತಿದ್ದೀರ ನಾನ್ನೂರು ರೂಪಾಯಿನ ನಾನು ಆಲ್ರೆಡಿ ನಿಮ್ಮ ಹಣವನ್ನು ಆನ್ಲೈನ್ ಪೇಮೆಂಟ್ ಮಾಡಿದ್ದೀನಿ ಏನಕ್ಕೆ ಬೇಕು ಇವಾಗ ನಿಮಗೆ ಮತ್ತಿನ್ನು ನೂರು ಅಂತ ಕೇಳಿದೆ ಅವರು ಏನೇನೊ ಕಾರಣಗಳನ್ನು ಕೊಡ್ತಿದ್ದಾರೆ ಅಲ್ಲ ಮೇಡಮ್ ಅದು ಮೇಡಮ್ ಇದು ಮೇಡಮ್ ಅಂತ ನಾನಿದನ್ನು ದೊಡ್ಡ ವಿಷಯ ಮಾಡೋಕ್ಕೆ ನನಗೇನಿಲ್ಲ ಈ ವಿಷಯ ಈ ಥರ ನಿಮ್ಮ ಚಾಲಕರು ಈ ಥರನೂ ಮಾಡ್ತಾರೆ ಅಂತ ನಿಮಗೂ ಗೊತ್ತಿರಲಿ ಅಂತ ನಾನು ನಿಮಗೆ ಕಾಲ್ ಮಾಡಿ ತಿಳಿಸ್ತಿದ್ದೀನಿ ನೋಡಿ ಏನು ಮಾಡ್ತೀರಾ ಗೊತ್ತಿಲ್ಲ ನಾನು ಮಾತ್ರ ನನ್ನ ಹಣನ ಆನ್ಲೈನ್ ಪೇಮೆಂಟ್ ಮಾಡಾಯಿತು ಇವಾಗ ಇವರು ನಾನ್ನೂರು ರೂಪಾಯಿ ಕೇಳ್ತಿದ್ದಾರೆ ನನಗೆ ನೋಡಿ ಏನು ಮಾಡ್ತಿರಾ ಗೊತ್ತಿಲ್ಲ